ಕನ್ನಡ ಭಾಷೆಯಲ್ಲಿ ದಿನನಿತ್ಯ ಆಡುಮಾತಿನಲ್ಲಿ ಬಳಕೆಯಾಗುವ ಸಾಮಾನ್ಯ ಪದಪುಂಜಗಳು ಮತ್ತೆ ನುಡಿಗಟ್ಟುಗಳು ಯಾವುದೆಂದರೆ ರೈಲುಬಿಡು ಹದ್ದಿನ ಕಣ್ಣು ಮಂಗಮಾಯ ಅಜ್ಜಿ ಕತೆ ಪ್ರಾಣ ಹಿಂಡು ಅಮವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಬೆನ್ನುಹತ್ತು ಗಂಟಲು ದೊಡ್ಡದು ಮಾಡು ಗಾಳಿಗೆ ತೂರಿ ಬಿಡು ಇಂಥದ್ದೆಲ್ಲಾ ಮೊದಲಾದವುಗಳು